ರಾಜ್ಯ ಕೇಂದ್ರ ಸರ್ಕಾರದಲ್ಲಿ ಕೊಡುವ ವಿವಿಧ ಉಚಿತ ಕೊಡುಗೆಗಳಲ್ಲಿ ಐದು ಈಗ ಇತ್ತೀಚೆಗೆ ಅಂದ್ರೆ ಐದು ಉಚಿತ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅದು ಒಂದು ಕಡು ಬಡವರಿಗೆ ತುಂಬ ಒಳ್ಳೇದು ಅದು ಅದರಲ್ಲಿ ಒಂದು ಶಕ್ತಿ ಯೋಜನೆ ಶಕ್ತಿ ಯೋಜನೆ ಅಂತೂ ತುಂಬ ಒಳ್ಳೆಯದು ಮಾಡಿದ್ದಾರೆ ಅವರು ಆದರೆ ನಮ್ಮ ಊರಿನಲ್ಲಿ ಖಾಸಗಿ ಬಸ್ಸು ತುಂಬ ಹೋ ಪ್ರಯಾಣಿಸುವುದರಿಂದ ಅದು ನಮಗೆ ಉಪಯೋಗ ಬೀಳುವುದಿಲ್ಲ ಅದು ಸರ್ಕಾರಿ ಬಸ್ಸನ್ನು ಸ್ವಲ್ಪ ಜಾಸ್ತಿ ಮಾಡಿ ಖಾಸಗಿ ಬಸ್ಸನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಕಡಿಮೆ ಮಾಡಿದರೆ ಒಳ್ಳೆಯದಿತ್ತು ನಾನು ಬೆಳಿಗ್ಗೆ ಉಡುಪಿಯಿಂದ ಇಲ್ಲಿಗೆ ಬರುವಾಗ ಒಮ್ಮೊಮ್ಮೆ ನನಗೆ ಸಿಗ್ತದೆ ಬಸ್ಸು ಆದರೆ ಇ ಇಲ್ಲಿ ಪಡುಬಿದ್ರೆಯಲ್ಲಿ ಇಲ್ಲಿ ಸ್ಟಾಪ್ ಕೊಡೋದೇ ಇಲ್ಲ ಸರ್ಕಾರಿ ಬಸ್ಸು ನಾನು ತುಂಬ ಸಲ ನೋಡಿದ್ದೇನೆ ಉಡುಪಿಗೆ ಹೋಗುವಾಗ ನನ್ನ ತಾಯಿ ಮನೆಗೆ ಹೋಗುವಾಗ ನಾನು ನೋಡಿದ್ದೇನೆ ಪಡುಬಿದ್ರೆಯಲ್ಲಿ ಕಾಸ ಸರ್ಕಾರಿ ಬಸ್ಸು ಸ್ಟಾಪ್ ಕೊಡೋದೇ ಇಲ್ಲ ಅಲ್ಲಿಂದ ಬರುವಾಗ ನಮ್ಗೆ ಇಲ್ಲಿ ಕೆಳಗೆ ಇಳೀಲಿಕ್ಕೆ ಕೊಡ್ತಾರೆ ಸ್ಟಾಪ್ ಆದರೆ ಹತ್ತಲಿಕ್ಕೆ ಸ್ಟಾಪ್ ಇಲ್ಲಿ ಕೊಡುವುದಿಲ್ಲ ಅದು ಈ ಯಾಕೆ ಅಂತ ಗೊತ್ತಿಲ್ಲ ಹಾಗಾಗಿ ನಮ್ಮ ಊರಿನವರಿಗೆ ಶಕ್ತಿ ಯೋಜನೆ ಅಷ್ಟೊಂದು ಉಪಯೋಗ ಬೀಳುವುದಿಲ್ಲ ಮತ್ತು ಅನ್ನಭಾಗ್ಯ ಈಗ ತುಂಬ ಉ ಈಗ ತುಂಬ ಉಪಯೋಗ ಬೀಳ್ತಾ ಇದೆ ಮೊದ್ಲು ಹತ್ತು ಮೊದಲು ಮೂವತ್ತೈದು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನರಿಗೆ ಐದೈದು ಕೆ ಜಿ ಥರದ್ದು ಕೊಡ್ತಾ ಇದ್ದರು ಆಗ ಅವರಿಗೆ ಹೆಚ್ಚಾಗಿ ಅವರು ಬೇರೆಯವರಿಗೆಲ್ಲ ಕೊಡ್ತಿದ್ದರು ಹಾಗಾಗಿ ಅವರಿಗೆ ಉಪಯೋಗ ಬೀಳ್ತಿರಲಿಲ್ಲ ಈಗ ಎಂತ ಮಾಡ್ತಾ ಇದ್ದಾರೆ ಐದು ಕೆ ಜಿ ಅಕ್ಕಿ ಕೊಟ್ಟು ಮನೆಯ ಹಿರಿಯರಿಗೆ ಹಿರಿಯನ ಖಾತೆಯಲ್ಲಿ ಐದು ಜಾ ಐದು ಕೆ ಜಿಯ ಅಕ್ಕಿಯ ಅಕ್ಕಿಯ ಹಣವನ್ನು ಅವನ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಹಿರಿಯ ಮನೆಯ ಯಜಮಾನನ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಈಗ ಅದು ಅದರಿಂದ ಅವರಿಗೆ ಬೇರೆ ವಸ್ತುಗಳನ್ನು ತರಲಿಕ್ಕೆ ಉಪಯೋಗ ಬೀಳ್ತದೆ ಹೀಗೆ ನೋಡಲಿಕ್ಕೆ ಹೋದ್ರೆ ಧಾನ್ಯ ಅಂದರೆ ಬೇರೆ ಬಕ್ ಮಕ್ಕಳಿಗೆ ಯಾವುದಾದ್ರೂ ವಸ್ತು ಬೇಕಿದ್ದರೆ ಅದನ್ನು ತರಲಿಕ್ಕೆ ಅವ್ರಿಗೆ ತುಂಬ ಉಪಯೋಗ ಬೀಳ್ತಿದೆ ಹಾಗಾಗಿ ಅದು ಅನ್ನಭಾಗ್ಯದ್ದು ಈಗಿಂದು ಯೋಜನೆ ತುಂಬ ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇದೆ ಹಾಗೆನೇ ಗೃಹಜ್ಯೋತಿ ಗೃಹಜ್ಯೋತಿ ಸಹ ತುಂಬ ಒಳ್ಳೆಯದುಂಟು ಅಂದರೆ ಮೊದಲೆಲ್ಲ ನಾವು ಒಂದು ಸಾವಿರ ಎರಡು ಸಾವಿರ ಹಾಗೆ ಬಿಲ್ ಕಟ್ಟಲಿಕ್ಕೆ ನಮಗೆ ಬರ್ತಾ ಇತ್ತು ಈಗ ಇನ್ನೂರು ಯುನಿಟ್ಟಿಗಿಂತ ಕಡಿಮೆ ಬಂದರೆ ನಮಗೆ ಫ್ರೀ ಬಿಲ್ ಕಟ್ಲಿಕ್ಕೇ ಸಿಗುವುದಿಲ್ಲ ಅಂದರೆ ನಮಗೆ ಈಗ ಇನ್ನೂರು ಯೂನಿಟ್ಟಿಗಿಂತ ಕಡಿಮೆ ಬರ್ತಾ ಇದೆ ಹಾಗಾಗಿ ನಮಗೆ ಬಿಲ್ ಕಟ್ಲಿಕ್ಕೇ ಸಿಗುವುದಿಲ್ಲ ಅದು ತುಂಬ ಉಪಯೋಗ ಬೀಳ್ತಾ ಇದೆ ಇದು ಮಾತ್ರ ಈ ಯೋಜನೆಗಳು ತಕ್ಕಮಟ್ಟಿಗ್ ಅಂದರೆ ಮಿಡ್ಲ್ ಕ್ಲಾಸ್ನವರಿಗೆ ಒಂದು ಉಪಯೋಗ ಬೀಳ್ತದೆ ಆದರೆ ಇದು ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಇದು ತುಂಬ ಲಾಸ್ ಇದು ಹೀಗೇ ಈ ಯೋಜನೆಯಿಂದ ಅದರಿಂದ ಏನೂ ಲಾಭವಿಲ್ಲ ಅವರಿಗೆ ಅವ್ರಿಗೆ ತುಂಬ ಲಾಸ್ ಆಗ್ತಾ ಉಂಟು ನನ್ನ ಇದು ಒಪಿನಿಯನ್ ಹಾಗೆ